ನಾವು ಇವಾಗ ಒಂದು ಫ್ಲೆಕ್ಸನ್ನೇ ರೆಡಿ ಮಾಡಬೇಕು ಅಂತಂದರೆ ಕೈಯಲ್ಲೇ ಬರೆದು ಎಲ್ಲವನ್ನು ರೆಡಿ ಮಾಡಬೇಕು ಅಂತಂದರೆ ತುಂಬಾ ಸಾಮಾನ್ಯ ಹಿಡಿಸುತ್ತೆ ಅದೇ ನೀವು ಡಿಜಿಟಲಲ್ಲಿ ಮಾಡ್ಬೌದು ಅಂತಂದರೆ ಕೇವಲ ಒಂದು ಗಂಟೆ ಎರಡು ಗಂಟೆ ಒಳಗೇ ನೀವು ಒಂದು ಫ್ಲೆಕ್ಸನ್ನ ತುಂಬ ಆಕರ್ಷಕವಾಗಿ ರೆಡಿ ಮಾಡ್ಬೌದು ಅದು ನಿಮಗೆ ಹೆಚ್ಚು ಸಮಯ ತಗೋಳೋದಿಲ್ಲ ನೀವು ಇವಾಗ ಒಂದು ಇನ್ವಿಟೇಷನನ್ನೇ ನೀವು ರೆಡಿ ಮಾಡಬೇಕು ಅಂತಂದರೆ ಕೈಯಲ್ಲಿ ಸಾವಿರಾರುಗಟ್ಟಲೆ ಇನ್ವಿಟೇಷನನ್ನ ನೀವು ಪ್ರಿಪೇರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದೇ ಡಿಜಿಟಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನೀವು ಏನಾದ್ರೂ ಮಾಡ್ತೀರಾ ಅಂತಂದರೆ ಎರಡು ಮೂರು ಗಂಟೆಗಳಲ್ಲೇ ಸಾವಿರಾರು ಇನ್ವಿಟೇಷನನ್ನ ನೀವು ರೆಡಿ ಮಾಡ್ಬೌದು ಅವೆಲ್ಲ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೆಚ್ಚು ಸಮಯನೂ ಬೇಕಾಗಿಲ್ಲ ಮತ್ತು ಅದು ಹಾಳಾಗುತ್ತೆ ಹೇಗೆ ಬರುತ್ತೆ ಹೇಗೆ ಬರೋಲ್ಲ ಅಂತ ನೀವು ಯೋಚಿಸೋದು ಇರೋದಿಲ್ಲ ಯಾಕೆಂದರೆ ಒಂದು ಸರ್ತಿ ನೀವು ಅದನ್ನು ಸಿಸ್ಟಮಲ್ಲಿ ಹೇಗೆ ಬರುತ್ತೆ ಅದು ಪ್ರಿಂಟ್ ಅಂತಂದು ಅಲ್ಲೇ ನೀವು ಪ್ರಿವ್ಯೂವ್ ನೋಡಿಕೊಂಡ್ಬಿಟ್ರೆ ಅದೇ ಥರಾನೇ ನೀವು ಪ್ರಿಂಟ್ ಕೊಟ್ಟರೆ ಅದೇ ಥರಾನೇ ನಿಮಗೆ ಬರುತ್ತೆ ಅದೇ ನೀವು ಕೈಯಲ್ಲಿ ಬರೆದಾಗ ನೀವು ಕಂಪ್ಲೀಟಾಗಿ ಫುಲ್ ಮುಗಿಸೋವರೆಗೂ ಅದು ಯಾವ ಥರ ಇದೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ

ನೀವು ಡಿಜಿಟಲಿ ಅದು ಏನೇ ಆಗಿದ್ರೂ ಡಿಜಿಟಲಿ ಆರ್ಟಿಫಿಷ್ಟ್ಫಿಷಿಯಲ್ ಇಂಟಲಿಜೆನ್ಸ್ ಆಗಿರೋದರಿಂದ ನೀವು ಏನು ಅದರಲ್ಲಿ ಫೀಡ್ ಮಾಡಿರ್ತೀರ ಅಷ್ಟು ಮಾತ್ರ ಅದು ನಿಮಗೆ ಕೊಡೋದಕ್ಕೆ ಸಾಧ್ಯ ಆದರೆ ನಿಮ್ಮ ಬ್ರೈನಲ್ಲಿ ಏನಿರುತ್ತೆ ಅದು ನಿಮಗೆ ಬೇರೆ ಥರಾನೇ ಔಟ್ಪುಟ್ ಕೊಡುತ್ತೆ ನಮಗೆ ಡಿಜಿಟಲ್ ಬಂದಿರೋದರಿಂದ ತುಂಬಾ ಅನುಕೂಲಗಳು ಆಗಿದ್ದಾವೆ